ಸರ್ ನಾನು ಬಂದ್ಬಿಟ್ಟು ಗಗನ್ ಟಿ ಎಸ್ ಅಂತ ಮಾತಾಡ್ತಾ ಇರೋದು ಪ್ರಿನ್ಸಿಪಲ್ ಶ್ರೇಯಸ್ ಸರ್ರಾ ಮಾತಾಡ್ತಿರೋದು ಸರ್ ನನ್ನದು ಹಳೆಯ ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ ಚೇಂಜ್ ಆಗ್ಬಿಟ್ಟಿದೆ ಸರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಹೌದು ಸರ್ ಅದಕ್ಕೆ ಅದನ್ನು ತಿದ್ದಿಸ್ಬೇಕಾಗುತ್ತೆ ಸರ್ ಅದಕ್ಕೆ ಏನೇನೆಲ್ಲಾ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್ ಹಾಂ ಐತೆ ಸರ್ ಹಾಂ ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಮೇಲೆ ಹ್ಞೂ ಆಯಿತು ಸರ್ ಹ್ಞೂ ಆಯಿತು ಸರ್

ಹಾಂ ಬರ್ತೀನಿ ಸರ್ ಬರ್ತೀನಿ ನಾಳೆ ಇರ್ತೀರಾ ಸರ್ ಮಧ್ಯಾಹ್ನ ಎರಡು ಗಂಟೆಗಾ ಸರ್ ಹಾಂ ಸರಿ ಹಾಂ ಸರಿ ಸರ್ ಬೆಳಗ್ಗೆಯೇ ಬಂದು ಎಲ್ಲ ಫಾರ್ಮಾಲಿಟೀಸ್ ಮುಗ್ಸಿರ್ತೀನಿ ಸರ್ ನೀವು ಬಂದು ಸೈನ್ ಹಾಕುವ್ರಂತೆ ಹ್ಞೂ ಆಯಿತು ಸರ್ ಹ್ಞೂ ಸರಿ ಸರ್